ಫಸ್ಟ್ ಪ್ರಾಡಕ್ಟ ಹೇರ್ ಆಯ್ಲ ಭಾಳ ಚಲೋ ಅದ ಬಾದಾಮ್ ಹೇರ್ ಆಯ್ಲ ನಾ ರೆಗ್ಯುಲರಾಗಿ ಯೂಸ್ ಮಾಡ್ತೆ ಡೇಲಿ ಡೇಲಿ ಹಚ್ಕೊಳ್ತೀನಿ ಸ್ಟಾರ್ಟಿಂಗ್ನಾಗ ಸ್ವಲ್ಪ ಹೇರೆಲ್ಲ ಫಾಲಾಗ್ಲತಿತ್ತು ಆಮೇಲೆ ರೆಗ್ಯುಲರಾಗಿ ಆಯ್ಲ್ ಹಚ್ಕೊಳ್ತಾ ಬಂದ ಹೇರ್ ಫಾಲಾಗ್ಲತಿಲ್ಲ ಈಗಿನ ಜನ್ರೇಶನ್ದಾಗ ಹೇರ್ ಫಾಲ ಸಣ್ಮಕ್ಳಿಗೆ ಹಿಡ್ಕೊಂಡು ದೊಡ್ಡವ್ರ ತನಕ ಎಷ್ಟು ಇದು ಅದ ಹೇರ್ ಪ್ರಾಬ್ಲಮ್ಮ ನಂದು ಬೆಸ್ಟ ಎಕ್ಸ್ಪೀರಿಯನ್ಸ ಬಾದಾಮ್ ಹೇರ್ ಆಯ್ಲ ನಾವು ಹಚ್ಕೊಂಡು ನನ್ನ ಫ್ರೆಂಡ್ಸಿಗೆ ಅವರಿಗೆಲ್ಲ ಹೇಳಿದ್ನಿ ಅವರು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳತ್ತಿದ್ರು ನಾನು ಸ್ಟಾರ್ಟಿಂಗ್ನಾಗ ಹಚ್ಕೊಂಡಾಗ ಭಾಳ ಹೇರ್ ಫಾಲಾಗ್ಲತಿತ್ತು ಇದೇನಪ್ಪಾ ತೊಕೊಂಡು ಹಿಂಗಾಯಿತು ಎಲ್ಲ ಹೇರ್ ಉಚ್ ಹೋಗ್ಲತ್ತಾವ ನೆಗೆಟಿವಿತ್ತು ಆಮೇಲೆ ಹಾಗೆ ಹಚ್ಕೊಳ್ತಾ ಬಂದ ಪಾಸಿಟಿವ್ ಹೆ ಪಾಸಿಟಿವ್ನಾಗ ಬರ್ಲಾತು ನನ್ನ ಹೇರ ಹೇರ್ ಫಾಲ್ ಕಮ್ಮಿಯಾಗ್ತಾ ಬಂತು ಹೇರ್ ಗ್ರೋತ್ ಚೆಂದ ಆಯಿತಾ ನನ್ನ ಫ್ರೆಂಡ್ಸ ನನ್ನ ರಿಲೇಟಿವ್ಸ ಎಲ್ಲರೂ ಕೇಳಾತ್ತಾರ ಏನು ಹಚ್ಕೊಳ್ತಿ ನೀನು ಎಷ್ಟು ನಿನ್ನ ಹೇರ ಅಂದರೆ ನಾನು ಹೇಳಿದ ಈ ಥರ ಬಾದಾಮ್ ಆಯ್ಲದ ಅದು ರೆಗ್ಯುಲರಾಗಿ ಯೂಸ್ ಮಾಡಿದ್ದೆ ಮಾಡಿ ಈ ಥರ ಆಗ್ಯದ ರಿಸಲ್ಟ ಅಂತ ಹೇಳೀನಿ ಅವರು ಯೂಸ್ ಮಾಡ್ತೇನಂತ ಹೇಳ್ಯಾರ ಹೇರ್ ಆಯ್ಲ್ ಇಸ್ ಅ ಬೆಸ್ಟ ಹೇರ್ ಆಯ್ಲ್ ಹಚ್ಕೊಮದರ್ಲಿಂದ ತಲೆನು ತಂಪಾಗಿರ್ತದೆ ಮೈಂಡ್ ಫ್ರೆಶ್ ಇರ್ತದ ಬಾದಾಮ್ ಹೇರ್ ಆಯ್ಲ ಹಚ್ಕೋ ರೀ ಚೆಂದ ಅಂತಂದು ನನ್ನ ಫ್ರೆಂಡ್ಸಿಗೂ ಹೇಳೀನಿ ನನ್ಗಾರ ಭಾಳ ಒಳ್ಳೆ ರಿಸಲ್ಟ್ ಸಿಕ್ಕದ ಹೇರು ಗ್ರೋತ್ ಆಗಿದೆ ಹೇರ್ ಫಾಲ್ ಕಡ್ಮೆ ಆಗ್ಯದ ಡ್ಯಾಂಡ್ರಫಿಲ್ಲ ತಲೆಗೆ ಹಚ್ಕೊಂಡಾದ್ಮೇಲೆ ನೈಸ್ ಫೀಲಿಂಗ್ ಒಂಥರ ಚಲೋ ಅನಸ್ಲತ್ತದ ನನ್ನಿಂದ ಭಾಳ ಜನ ಯೂಸ್ ಮಾಡ್ಲಾತ್ತಾರ ಅವರು ಸ್ಟಾರ್ಟಿಂಗ್ನಾಗ ಎಲ್ಲಾ ಸರಿಗೆ ಇಲ್ಲ ಅಂದರೂ ಆಮೇಲೆ ಎಲ್ಲರೂ ಒಬ್ಬರು ಒಬ್ರನ್ನ ಯಾರಿಗೆಲ್ಲ ಹೇಳಿದೆ ಅವರೆಲ್ಲ ಗುಡ್ಡದ ಗುಡ್ ರಿಸಲ್ಟ ಸರೀಗದ ಹೇರ್ ಆಯ್ಲ ಅಂಥೇಳ್ದರು ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಬಾದಾಮ್ ಹೇರ್ ಆಯ್ಲ್ ಯೂಸ್ ಮಾಡ್ತೀನಿ ಸರಿಗೆ ಫು ಏನು ಫುಲ್ ಶೈನ್ ಆಯ್ತವ ಹೇರ್ ಲಾಂಗ್ ಆಯ್ತವ ಹೇರ್ ಫಾಲಾಗಲ್ಲ ಎಲ್ಲರೂ ಯೂಸ್ ಮಾಡಿರಿ ಸರೀಗದ ಅಂತ ನಾನು ನನ್ನ ಗೊತ್ತಿದ್ದವರಿಗೆಲ್ಲ ಹೇಳೀನಿ ನನ್ನ ಫ್ರೆಂಡ್ಸೆಲ್ಲ ಯೂಸ್ ಮಾಡ್ಲಾತ್ತಾರ ಬೆಸ್ಟದ ನಮಗಿಷ್ಟ ಆಯಿತು